ನಮ್ಮ ಊರಲ್ಲಿ ಮೊದಲು ಹುಡುಗ ಹುಡುಗಿಗೆ ಮದುವೆ ಮಾಡಬೇಕಾದರೆ ಅವರ ಮೊದಲು ಜಾತಕವನ್ನು ನೋಡುತ್ತಾರೆ ಜಾತಕದಲ್ಲಿ ಹೊಂದಾಣಿಕೆ ಆದರೆ ಅವರ ರಾಶಿ ನಕ್ಷತ್ರ ಗೋತ್ರಕ್ಕೆ ಹೊಂದಾಣಿಕೆ ಆದರೆ ಹುಡುಗನ ಮನೆಯವರು ಹುಡುಗಿಯ ಮನೆಯಲ್ಲಿ ಕೇಳ್ತಾರೆ ನಿಮ್ಮ ಹುಡುಗಿಗೆ ನಮ್ಮನೆ ನಮ್ಮ ಹುಡುಗನಿಗೆ ಕೊಡ್ತೀರಾ ಅಥವಾ ಹುಡುಗಿ ಮನೆಯವ್ರು ಹುಡುಗನಿಗೆ ಮನೆಯವರಿಗೆ ಕೇಳ್ತಾರೆ ನಿಮ್ಮ ಹುಡುಗಿ ನಮ್ಮ ಹುಡುಗಿನ ನಿಮ್ಮನೆಯಲ್ಲಿ ನಮಗೆ ಮದುವೆ ಮಾಡ್ಕೊಳ್ತೀರಾ ಅಂಥೇಳಿ ಅವರಿಬ್ಬರು ಒಪ್ಪಿದ ಮೇಲೆ ಹುಡುಗ ಮತ್ತು ಹುಡುಗಿಯ ನೋಡುವ ಶಾಸ್ತ್ರವನ್ನು ಇಟ್ಟುಕೊಳ್ತಾರೆ ಹೆಚ್ಚಾಗಿ ಹುಡುಗರು ಹುಡುಗ ಹುಡುಗಿಯ ಮನೆಗೆ ಬಂದು ಹುಡುಗಿಯ ನೋಡಲಿ ನೋಡುವ ಶಾಸ್ತ್ರವನ್ನು ಇಟ್ಕೊಳ್ತಾರೆ ಆ ದಿನ ಒಂದು ದಿನವನ್ನು ಮ ಗುರು ಫಿಕ್ಸ್ ಮಾಡಿ ಆ ದಿನ ಹುಡುಗನ ಮನೆಯವರು ಹುಡುಗಿ ಮನೆಗೆ ಬಂದು ಹುಡುಗಿಯನ್ನು ನೋಡಿ ಹುಡುಗನಿಗೆ ಹುಡುಗಿ ಇಷ್ಟ ಆದರೆ ಹುಡುಗಿಗೆ ಹುಡುಗ ಇಷ್ಟ ಆದರೆ ಆ ದಿನ ಹುಡುಗಿಗೆ ಹುಡುಗನ ತಾಯಿ ಅಥವಾ ಹುಡುಗನ ಹುಡುಗನ ಮನೆಯ ಮಂದಿ ಹುಡುಗಿಗೆ ಹೂವನ್ನು ಮುಡಿಸಿ ಸಿಹಿ ತಿಂಡಿಯನ್ನು ಹುಡುಗಿಗೆ ಕೊಟ್ಟು ಹುಡುಗಿಯು ನಮಗೆ ಇಷ್ಟವಾಗಿದ್ದಾಳೆ ಅಂತ ಹೇಳಿ ಹೇಳಿ ಮಾತನಾಡುತ್ತ ಇಷ್ಟವಾಗುತ್ತ ಆಗಿದ್ದಾಳೆ ಅಂತ ಹೇಳ್ತಾರೆ ಆಮೇಲೆ ಇಬ್ಬರಿಗು ಇಬ್ಬರ ಹುಡುಗ ಹುಡುಗಿಯನ್ನು ಮಾತನಾಡಿ ಅವರ ಇಬ್ಬರು ಮಾ ಇಬ್ಬರಿಗೆ ಅಡ್ಡಿ ಇಲ್ಲ ಅಂದ ಮೇಲೆ ಹುಡುಗ ಮದುವೆಯನ್ನು ಹೇಗೆ ಮಾಡುವುದು ಎಲ್ಲಿ ಮಾಡುವುದು ಎಲ್ಲ ಹುಡುಗನ ಮನೆಯವರು ಮತ್ತು ಹುಡುಗಿಯ ಮನೆಯವರು ಮಾತನಾಡಿಕೊಳ್ಳುತ್ತಾರೆ ಎಲ್ಲವೂ ಅವರಿಗೆ ಇಷ್ಟವಾದ ನಂತರ ಮದುವೆ ಮದುವೆಯ ಮದುವೆ ಎಲ್ಲ ಮಾತುಕತೆ ಎಲ್ಲವೂ ಎಲ್ಲ ಎರಡೂ ಮನೆಯವರಿಗೆ ತೃಪ್ತಿ ತಂದುಕೊಟ್ಟರೆ ಈ ಮದುವೆಯನ್ನು ಮದುವೆ ಮಾಡಲು ಮುಂದುವರೆಸ್ತಾರೆ ಮದುವೆಗೆ ನಂತರ ಮದುವೆ ಛತ್ರವನ್ನು ಬುಕ್ ಮಾಡೋದು ನಂತರ ಹೊಟ್ಟೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಇದೆಲ್ಲ ಮಾಡುತ್ತಾರೆ ಈ ರೀತಿ ಮೊದಲು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ವಿವಾಹಗಳನ್ನು ನಿರ್ಧರಿಸಲು ಈ ರೀತಿ ಮಾಡುತ್ತಾರೆ